ಈಗ ನಮ್ಮ ಬಳಿ ಎಲ್ ಪಿ ಜಿ ಸಂಪರ್ಕ ಇದೆ ಈ ಮೊದಲು ಉಪಯೋಗ್ಸ್ತಿದ್ದ ಕಟ್ಟಿಗೆ ಒಲೆಗಿಂತ ಇದು ವಿಭಿನ್ನ ಹಾಗೂ ಅತ್ಯಂತ ಉಪಯೋಗಕರ ಮುಂಚೆ ಕಟ್ಟಿಗೆ ಒಲೆ ಬೆಂಕಿ ಹಾಕಲು ತುಂಬ ಸಮಯ ಬೇಕಾಗ್ತಿತ್ತು ಅದಕ್ಕಾಗಿ ಕಟ್ಟಿಗೆಗಳನ್ನು ಅಥವಾ ಉರುವಲುಗಳನ್ನ ಸಂಗ್ರಹಣ ಮಾಡೋಂಥ ಕೆಲಸ ಜವಾಬ್ದಾರಿ ಜಾಸ್ತಿ ಇತ್ತು ಅಲ್ಲದೆನೇ ಕಾಡಿಗೆ ಹೋಗಿ ಆ ಕಟ್ಟಿಗೆಗಳನ್ನ ತರೋದು ಗಿಡಗಳನ್ನು ಕಡಿಯುವುದು ಇತ್ಯಾದಿಗಳನ್ನು ಎಲ್ಲರೂ ಮಾಡ್ತಾ ಇದ್ದರೆ ಕಾಡಿನ ನಾಶ ಖಂಡಿತ ಆ ನಿಟ್ಟಿನಲ್ಲಿ ಎಲ್ ಪಿ ಜಿ ಬಂದ ಮೇಲೆ ಕಾಡಿನ ಕಡಿದು ನಾಶ ಮಾಡುವ ಪ್ರಮಾಣ ಕಡಿಮೆ ಆಗಿದೆ ಅಂತನೇ ಹೇಳ್ಬೋದು ಅಲ್ಲದೇನೆ ಕಟ್ಟಿಗೆ ಒಲೆಯಿಂದ ಪಾತ್ರೆಗಳನ್ನು ಅದರ ಮೇಲೆ ಇಟ್ಟು ಬೇಯ್ಸಿದಾಗ ಆಹಾರ ಪದಾರ್ಥಗಳನ್ನು ಬೇಯಿಸಿದಾಗ ಪಾತ್ರೆಗಳ ಹೊರಭಾಗ ತುಂಬ ಕಪ್ಪಾಗಿ ಮಸಿ ಆಗ್ತದೆ ಆ ಮಸಿ ಆಗೋವಂಥ ಅದನ್ನು ಕ್ಲೀನ್ ಮಾಡುವುದು ತೊಳೆಯುವುದು ತುಂಬ ಕಷ್ಟಕರ ಅದರಲ್ಲೂ ಈಗಿನ ಕಾಲದಲ್ಲಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡೋದಂತೂ ತುಂಬ ಕಷ್ಟಕರವೇ ಸಾ ಸರಿ ಆಮೇಲೆ ಕಟ್ಟಿಗೆ ಒಲೆಯಿಂದ ಸಮಯಕ್ಕೆ ಸರಿಯಾಗಿ ತಿಂಡಿ ಅಡಿಗೆ ಪದಾರ್ಥಗಳನ್ನು ಬೇಗ ಬೇಯಿಸಲು ಸಾಧ್ಯವಿಲ್ಲ ಕಟ್ಟಿಗೆ ಒಲೆಯಿಂದ ನಿಧಾನವಾಗಿ ಬೇಯಿಸಬಹುದು ಆದರೆ ಎಲ್ ಪಿ ಜಿಯಿಂದ ಹಾಗಲ್ಲ ಎಲ್ ಪಿ ಜಿಯಲ್ಲಿ ನಿರಂತರವಾಗಿ ಒಲೆ ಉರಿತಾ ಇರುತ್ತೆ ಆ ಸಮಯದಲ್ಲಿ ನಾವು ಒಲೆ ಮೇಲೆ ಎಲ್ ಪಿ ಜಿ ಒಲೆಯ ಮೇಲೆ ಏನಾದರೂ ಪದಾರ್ಥವನ್ನು ಬೇಯಲು ಇಟ್ಟು ಮತ್ತೊಂದು ಕಾರ್ಯವನ್ನು ಮಾಡಬಹುದು ಆದರೆ ಕಟ್ಟಿಗೆ ಒಲೆಯನ್ನು ಉರಿಸುವಾಗ ಒಂದು ಪದಾರ್ಥವನ್ನು ಬೇಯಲು ಇಟ್ಟ ಮೇಲೆ ಅಲ್ಲಿ ಒಲೆಯನ್ನು ಉರಿಸುತ್ತಾ ಊದುತ್ತಾ ಒಬ್ಬರು ಕುಳಿತುಕೊಳ್ಳಲೇ ಬೇಕಾದಂಥ ಅನಿವಾರ್ಯತೆ ಇರುತ್ತದೆ ಈಗಿನ ಕಾಲದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರು ಉದ್ಯೋಗಕ್ಕೆ ತೆರಳುತ್ತಾರೆ ಮಹಿಳೆಯರೂ ಕೂಡ ಪುರುಷರಂತೆ ಸಬಲರೂ ಸಮಾಜದಲ್ಲಿ ಅವರಿಗೂ ಸಮಾನತೆ ಇದೆ ಪುರುಷರಷ್ಟೇ ಹಕ್ಕಿದೆ ಎನ್ನುವ ನಿಟ್ಟಿನಲ್ಲಿ ಅವರೂ ಕೂಡ ಉದ್ಯೋಗಕ್ಕೆ ತೆರಳುತ್ತಾರೆ ಇಂಥ ಸಮಯದಲ್ಲಿ ಅವರು ಅಡಿಗೆಯನ್ನು ಮಾಡಲು ಏನಾದರೂ ಕಟ್ಟಿಗೆ ಒಲೆಯನ್ನು ಅವಲಂಬಿಸಿದರೆ ಅವರು ಉದ್ಯೋಗಕ್ಕೆ ಹೋದಂತೆಯೇ ಸರಿ ಈಗಿನ ಕಾಲದಲ್ಲಿ ಸ್ತ್ರೀಯರು ಉದ್ಯೋಗವನ್ನು ಮಾಡುತ್ತಾ ಅವರ ಗಂಡ ಮತ್ತು ಮನೆಯ ಹಿರಿಯರನ್ನು ಸಲಹುತ್ತಾ ಮನೆಯ ಬದುಕನ್ನು ಮಾಡುತ್ತಾ ಅಡಿಗೆ ತಿಂಡಿ ಪದಾರ್ಥಗಳನ್ನು ಮಾಡುತ್ತಾ ಎಲ್ಲ ಕೆಲಸವನ್ನು ನಿರ್ವಹಿಸುತ್ತಾ ಅವರು ಉದ್ಯೋಗವನ್ನೂ ಮಾಡುತ್ತಿದ್ದಾರೆ ಹಾಗಾಗಿ ಸ್ತ್ರೀ ಸ್ತ್ರೀ ಶಕ್ತಿ ತುಂಬ ಮಹತ್ವವನ್ನು ಪಡೆದಿರುತ್ತದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಕಟ್ಟಿಗೆ ಒಲೆ ಅನುಭವಕ್ಕಿಂತ ಈಗಿರುವ ಎಲ್ ಪಿ ಜಿ ಸಂಪರ್ಕವೇ ಉತ್ತಮ ಎಂಬುದು ಕಂಡು ಬರುತ್ತದೆ ಅದಲ್ಲದೇ ಕಟ್ಟಿಗೆ ಒಲೆಯಿಂದ ಮನೆಯೆಲ್ಲ ಹೊಗೆ ಆಗುವಂತಹ ಸಂದರ್ಭ

ಕಟ್ಟಿಗೆ ಒಲೆಯನ್ನು ಉರಿಸುವುದರಿಂದ ಕೆಲವು ಕೆಲವೇ ಕೆಲವು ಅನುಕೂಲ ಅನುಕೂಲಗಳು ಇರಬಹುದಾದರೂ ಅದರ ಹೊಗೆಯಿಂದ ಮನೆಯಲ್ಲಿ ವಯಸ್ಸಾದವರಿಗೆ ಕೆಮ್ಮು ಉಸಿರಾಟಕ್ಕೆ ತೊಂದರೆ ಕಣ್ಣು ಉರಿ ಹೀಗೆ ಅನೇಕ ಅನೇಕ ತೊಂದ್ರೆಗಳನ್ನು ಅನುಭವಿಸಬೇಕಾಗಿ ಬರ್ಬೋದು ಆದರೆ ಎಲ್ ಪಿ ಜಿ ಒಲೆಯಿಂದ ಯಾವ್ದೇ ಹೊಗೆ ಆಗಲಿ ಬರುವುದಿಲ್ಲ ಕಣ್ಣಿನ ಉರಿ ಬರುವುದಿಲ್ಲ ಇತ್ಯಾದಿಗಳನ್ನು ಗಮನಿಸಿದಾಗ ಎಲ್ ಪಿ ಜಿ ಸಂಪರ್ಕವೇ ಒಳ್ಳೆಯದು ಕಾಡಿನ ನಾಶವೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾಗೂ ಈಗ ಎಲ್ಲರೂ ಕೂಡ ಅದರ ಮೇಲೆ ಅವಲಂಬಿತರಾಗಿದ್ದಾರೆ ಎಲ್ ಪಿ ಜಿ ಹೊರತಾಗಿ ಯಾರೂ ಬೇರೆ ಇಂಧನವನ್ನು ಬಳಸುವುದು ಅಡಿಗೆ ಮಾಡಲು ಭಾಳ ಕಡಿಮೆಯಾಗಿದೆ ಕಟ್ಟಿಗೆ ಒಲೆಯಂತೂ ಪೂರ್ಣ ಪ್ರಮಾಣದಲ್ಲಿ ನಿಲ್ಲದಿದ್ದರೂ ಶೇಕಡ ತೊಂಬತ್ತರಷ್ಟು ಭಾಗ ಕಟ್ಟಿಗೆ ಒಲೆ ಉಪಯೋಗ ನಿಂತಿದೆ ಕಾರಣ ಅದಕ್ಕೆ ಬೇಕಾದಂಥ ಉರುವಲಿನ ಕೊರತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ನಾವು ಎಲ್ ಪಿ ಜಿಯನ್ನು ಬಳಸಲು ಬಹಳ ಸಂತೋಷ ಅನ್ನಿಸ್ತಾ ಇದೆ